ಸಾಂಪ್ರದಾಯಿಕ ಕ್ರೀಡೆಗಳಂದರೆ ಕಬಡ್ಡಿ ಖೋ ಖೋ ಕುಸ್ತಿ ಮುಂತಾದವು ಗುಂಡು ಎಸೆತ ಚಕ್ರ ಎಸೆತ ಭರ್ಜಿ ಎಸೆತ ಇವು ನಮ್ಮ ದೇಶದ ಆಟಗಳಾಗಿವೆ ಈ ನಮ್ಮ ದೇಶದ ಆಟಗಳು ವರ್ಷಕ್ಕೊಂದು ಸರಿ ಮಾತ್ರ ಹುಟ್ಕೊಳ್ತವೆ ದೀಪಾವಳಿ ಹಬ್ಬದ ದಿನ ಮಾತ್ರ ಆ ದೀಪಾವಳಿ ಹಬ್ಬದ್ ದಿನ ಮಹಾರಾಷ್ಟ್ರದಲ್ಲಿ ಮಹತ್ಯಂತ ಪ್ರಸಿದ್ದವಾದ ಆಟಗಳಿವು ಈ ಆಟಗಳು ಪ್ರತಿಯೊಂದು ಜಿಲ್ಲೆಯ ಶಾಲೆಯ ರಾಜ್ಯದ ಅರಳಿವೆ ಇವೆಲ್ಲ ವರ್ಷಕ್ಕೊಂದು ಸರಿ ಮಾತ್ರ ಜೀವವನ್ನು ತುಂಬ್ತದೆ ಈ ಶಾಲೆಯಲ್ಲಿ ಕ್ರೀಡೆ ಇದ್ದಾಗ ಕಾಲೇಜ್ನಲ್ಲಿ ಕ್ರೀಡೆ ಇದ್ದಾಗ ಮಾತ್ರ ಮತ್ತು ಬೇರೊಂದು ಕಂಟಿನ್ಯುಯಸ್ಸಾಗಿ ರೆಗ್ಯುಲರಾಗಿ ಯಾರೂ ಯೂಸ್ ಮಾಡಲ್ಲ ಈ ಆಟಗಳನ್ನ ಇವು ಪ್ರಾಣದಲ್ಲಿದೆ ಎಂದು ಒಂದು ಯಾವಾಗ ನಾವು ಟಿ ವಿ ನೋಡ್ದಾಗ ಮಾತ್ರ ಬರ್ತದೆ ಟಿ ವಿ ನೋಡುದು ಹೇಗೆ ಅಂದರೆ ಈ ಐ ಪಿ ಎಲ್ ಬಿಟ್ಟಂಗೆ ಪ್ರೋ ಕಬಡ್ಡಿ ಅಂತ ಒಂದು ಸೀಸನ್ ಬಿಡ್ತಾರೆ ಆಗ ಮಾತ್ರ ಈ ಕಬಡ್ಡಿ ಅನ್ನೋ ಆಟ ಜೀವ ತುಂಬಿಕೊಂಡಿರುತ್ತೆ ಕುಸ್ತಿ ಏನಾಗಬೇಕು ಕೊಕ್ಕೋ ಏನಾಗಬೇಕು ಭರ್ಜಿ ಎಸೆತ ಏನಾಗಬೇಕು ಮತ್ತು ಚಕ್ರ ಎಸೆತ ಗುಂಡು ಎಸೆತ ಇವೆಲ್ಲ ಶಾಲೆಯ ಕ್ರೀಡೆಗಳಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಈಗ ಕ್ರೀಡಾ ಸ್ಫೋಟ ಅಂತ ಈಗ ಕೇಳ್ದಾಗ ನಾವು ಸ್ಪೋರ್ಟ್ಸ್ಮ್ಯಾನ್ ಅಂತ ಕರಿತೀವಲ್ಲ ಅವರು ಸ್ಟೇಟ್ ಲೆವಲ್ ಡಿಶ್ಟಿಕ್ ಲೆವೆಲ್ ನ್ಯಾಷ್ನಲ್ ಲೆವೆಲ್ ಇಂಟರ್ನ್ಯಾಷ್ನಲ್ ಲೆವೆಲ್ ಅಲ್ಲಿ ಮಾತ್ರ ಅವಾಗಾವಾಗ ನಮ್ಮ ಭಾರತ ದೇಶಕ್ಕೆ ಮೊನ್ನೆ ಬಜ್ಜೆಸದಲ್ಲಿ ಮೂರನೇ ಸ್ಥಾನ ಮಹಿಳೆಯರು ತುಂಬ್ಕೊಟ್ಟ್ರು ಅವರೇನಾ ಇನ್ನೂ ಬೇರೆವ್ರು ಯಾರೂ ಇಲ್ಲವಾ ನಮ್ಮ ಭಾರತ ದೇಶದಲ್ಲಿ ಕ್ರೀಡಾ ಸ್ಫೋಟಗಳು ನಮ್ಮ ದೇಶದ ಜನರು ಯಾವುದಕ್ಕೂ ಪ್ರೋತ್ಸಾಹ ಮಾಡಲ್ಲ ಅವ್ರಿಗೇನಿದ್ರೂ ಇಸ್ಪೀಟು ಆಡಬೇಕು ಜೂಜು ಕುಣಿತ ಡ್ಯಾನ್ಸ್ ಮತ್ತೊಂದು ಇನ್ನೊಂದು ಬೆಲ್ಲಿ ಡ್ಯಾನ್ಸ್ ಅದಕ್ಕೋಸ್ಕರ ಪ್ರೋತ್ಸಾಹ ಮಾಡ್ತಾರೆ ಹೊರತು ಬೇರೆ ಒಂದು ಸ್ಪೋಟಕ್ಕೆ ಪ್ರೋತ್ಸಾಹ ಮಾಡಲ್ಲ ಅವ್ರಿಗೆ ಬೇಕಾದಂಥದ್ದು ಎಣ್ಣೆ ಮತ್ತು ಪದಾರ್ಥಗಳು ಇತರೆ ಬೇಕಾಗುತ್ತೆ ಅದಕ್ಕೋಸ್ಕರ ಅವರು ಬಾರ್ ಓಪನ್ ಮಾಡಿಸೋದು ಬ್ಲ್ಯಾಕಲ್ಲಿ ಎಣ್ಣೆ ತರೋದು ಈ ಥರ ಮಾಡ್ತಾರೆ ಹೊರತು ಈ ಥರ ಒಂದು ಕ್ರೀಡಾ ಸ್ಫೋಟ ಅನ್ನೋದು ಪ್ರೋತ್ಸಾಹಿಸಬೇಕು ಇಂಥ ಕ್ರೀಡೆ ಉಳಿಸ್ಬೇಕು ಇದಕ್ಕೆ ಜೀವ ತುಂಬಬೇಕು ಅನ್ನೋ ಆಸಕ್ತಿ ಯಾರಿಗೂ ಇಲ್ಲ ನಾನು ಇಷ್ಟು ಹೇಳಕ್ ಬಯಸ್ತೇನೆ ಟ್ಯಾಂಕ್ ಯು